ಹಲೋ ಇದು ಹೂವಿನ ಅಂಗಡಿ ಅವರಾ ಹಾಂ ನಮಗೆ ಫಂಕ್ಷನಿಗೆ ಬೇಕಿತ್ತು ಹೂವು ಡೆಕೋರೇಟ್ ಹಾಂ ಮ್ಯಾರೇಜ್ ಫಂಕ್ಷನ್ ಇದೆ ನಾಲ್ಕನೇದು ನಮಗೆಲ್ಲ ಫಂಕ್ಷನ್ನಿಗೆ ಡೆಕೋರೇಟ್ ಮಾಡೋಕ್ಕೆಲ್ಲಾ ಬೇಕಿತ್ತು

ಅಂದರೆ ರೋಜ್ ಮತ್ತೆ ಬಟನ್ ರೋಜಸ್ ಎಲ್ಲ ಟೈಪ್ ಎಷ್ಟಂದರೆ ರೋಜಸ್ಸಿಗೆ ಹೆಂಗೆ ಫೀ ಎಷ್ಟು ಅದು ಅಮೌಂಟ್ ಆಗ್ಬೋದು ಹೌದ ಹಾಂ ರೋಜು ಒಂದು ಎರಡು ಕಲ್ಲರ್ ರೋಜಸ್ ಮತ್ತೆ ಬಟನ್ ರೋಜಸ್ ಒಂದು ಮೂರು ಕಲ್ಲರಿಂದು ಮತ್ತೆ ಉಳ್ದಿದ್ದೆಲ್ಲ ಸ್ವಲ್ಪ ಸ್ವಲ್ಪ ಬೇಕು ಅಮೌಂಟ್ ಎಷ್ತು ಆಗುತ್ತೆ ಟೆನ್ ತೌಸಂಡ್ ಆಗುತ್ತಾ ಹಾಂ ಕಡಿಮೆ ಹೌದಾ ಕಡ್ಮೆ ಮಾಡಿ ಕೊಡಂಗಿಲ್ಲಾ ಹೌದಾ ಹಾಂ ನಮಗೆ ಫಂಕ್ಷನ್ ಅದು ಡೆಕೋರೇಟ್ ಮಾಡೋಕ್ಕಿನ ಮುಂಚೆ ಒಂದು ಒಂದು ಅರ್ಧ ದಿನ ಮುಂಚಿತವಾಗಿ ಕೊಡ್ತೀರಾ

ಹಾಂ ಹೌದಾ ಮತ್ತೆ ಅವನ್ನ ತರೋಕ್ಕೆ ಬೇರೇನು ಚಾರ್ಜಸ್ ಇದೆಯಾ ಹೌದಾ ಡೆಕೋರೇಟ್ ನೀವೇ ಮಾಡಿಕೊಡ್ತೀರಾ ಓಕೆ ಫಂಕ್ಷನ್ ಹಾಂ ಟೈಮ್ ಐದನೇ ತಾರೀಕು ಜನವರಿ ಫೈವ್ ಹಾಂ ಹನ್ನೆರಡು ಗಂಟೆ ಅನ್ನೋದ್ರೊಳಗೆ ಬರಲಾ ಹಾಂ ಓಕೆ ಸರ್ ಅಮೌಂಟಿಂದು ಅಡ್ವಾನ್ಸ್ ಏನಾದರೂ ಪೇ ಮಾಡಬೇಕಾ ಹಾಂ ಓಕೆ ತ್ಯಾಂಕ್ ಯು